ನಾನು ಸ್ವಿಗ್ಗಿ ಮೂಲಕ ದಕ್ಷಿಣ ಸ್ವಾದ್ ಹೋಟೆಲ್ನಿಂದ ಉತ್ತರ ಭಾರತ ಥಾಲೀನ ಆರ್ಡ್ರು ಮಾಡಿದ್ದೆ ಅದು ನಾನು ಹಾರ್ಡ್ರು ಮಾಡಿದ ಮುಕ್ಕಾಲು ಗಂಟೆಗೇ ನನಗೆ ಥಾಲಿ ತಂದುಕೊಟ್ರು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದರು ಆದರೆ ಯಾವ ಊಟದ ಪದಾರ್ಥನೂ ಬಿಸಿ ಇರಲಿಲ್ಲ ಸೂಪ್ನಿಂದ ಹಿಡ್ದು ಗೋಭಿ ಮಂಚೂರಿವರೆಗೂ ಎಲ್ಲನೂ ತಣ್ಣಗಾಗಿತ್ತು ಒಂದೊಂದೇ ಎಲ್ಲ ಬಿಡಿಸಿ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ನೋಡಿದರೆ ರುಚಿನೂ ಅಷ್ಟಕ್ಕಷ್ಟೆನೇ ತುಂಬ ಚೆನ್ನಾಗಿತ್ತು ಅಂತೇನಿಲ್ಲ ಆದರೆ ಆಹಾರದ ಗುಣಮಟ್ಟ ತುಂಬ ಕಳಪೆಯಾಗಿತ್ತು ವಿತರಣೆನೂ ಅಷ್ಟರಲ್ಲೇ ಇತ್ತು ಬಿಸಿನೂ ಇರಲಿಲ್ಲ ಮತ್ತು ಮುಕ್ಕಾಲು ಗಂಟೆಗೆ ತಂದುಕೊಟ್ರು ನನಗೆ ಹಾಗಾಗಿ ತಿನ್ನೋಂಥ ಆಸಕ್ತಿನೇ ಹೊರಟೋಗಿತ್ತು